ನನಗೆ ಅಡುಗೆ ಅಂದರೆ ಮಾಡೋದಂದರೆ ತುಂಬಾ ಇಷ್ಟ ಯವಾಗಲಿದ್ದನು ನಾವೂ ನಮ್ಮನೆಯಲ್ಲಿ ಅಡಿಗೆ ಮಾಡ್ಕೊಂತನೇ ಇದಿವಿ ಚಿಕ್ಕವರ್ಲಿಂದನು ಅಂದರೆ ನಾವು ಐದನೇ ಕ್ಲಾಸು ಮತ್ತು ಆರನೇ ಕ್ಲಾಸ್ಲಿದನು ನಮ್ಮನೆಯಲ್ಲಿ ನಾವು ತಾಯಿ ಕಡೆಯಿಂದ ಅಡುಗೆಯನ್ನ ಕಲ್ತಿದ್ದೀವಿ ಹಾಗೆ ಅಡುಗೆ ಅಂದರೆ ನಮ್ಮದು ಸಸ್ಯಹಾರಿ ನಾವು ಹಳ್ಳಿ ಹಳ್ಳಿಯಲ್ಲೇ ಇದ್ದು ಬೆಳೆದವರು ನಮಗೆ ಅಡುಗೆ ಅಂದರೆ ಮಾಡೋದು ತುಂಬ ಇಷ್ಟ ಎಲ್ಲ ಸಸ್ಯಹಾರೀನೆ ಮಾಡೋದು ಅಡಿಗೇನ ಅದರಲ್ಲಿ ಸಸ್ಯಹಾರಿ ಅಂದರೆ ಅನ್ನ ಸಾಂಬರು ಮತ್ತು ಪಲ್ಯ ಎರಡು ಥರದ ಪಲ್ಯ ಮತ್ತು ರೊಟ್ಟಿ ಮಾಡಿರುತ್ತೇವೆ ಮತ್ತು ಅನ್ನ ಸಾಂಬರು ಅದು ಮತ್ತು ಸಾಯಂಕಾಲ ಚಪಾತಿ ಅದೆಲ್ಲ ಮಾಡಿಡ್ತೇವೆ ಆಮೆಲೇ ನಮ್ಮ ಗಂಡನ ಮನೆಯಲ್ಲಿ ಬಂದಾಗ ನಮಗೆ ಭಯ ಆಗುತ್ತೆ ಯಾಕಂದರೆ ತವರು ಮನೆಯಲ್ಲಿ ಕಲ್ತಿದನ್ನಾ ತಂದೆ ತಾಯಿ ಹೇಗಾದ್ರು ಇಷ್ಟ ಪಡ್ತಾರೆ ಬಟ್ಟೆ ಗಂಡನ ಮನೆಯಲ್ಲಿ ಅವರು ಯಾವ ಥರಾ ರುಚೀಗೆ ಇದಾರೆ ಯಾವ ಥರ ಊಟ ಮಾಡ್ತಾರೆ ಯಾವ ಥರಾ ಕೇಳ್ತಾರೆ ಅನ್ನೋದು ನಮಗೆ ಪಸ್ಟಿಗೆ ಏನು ಬಂದಾಗ ಗೊತ್ತಿರೊದಿಲ್ಲ ಆಮೆಲೆ ನಮ್ಗೆ ಹೋಗ್ತ ಹೋಗ್ತಾ ಅವರು ಏನು ಊಟ ಮಾಡ್ತಾರೆ ಏನು ಮಾಡೋದಿಲ್ಲ ಅನ್ನೋದು ನಮಗೆ ಗೊತ್ತಾಗುತ್ತೆ ಅದರಲ್ಲೇ ಅವರಿಗೆ ಎಲ್ಲದ ಎಲ್ಲ ಥರನು ಇಷ್ಟ ಪಡ್ತಾರೆ ಇದೇ ಅಂತ ಏನಿಲ್ಲ ಆದರೂ ಒಬ್ಬೊಬ್ಬರಿಗೆ ತುಂಬಾ ಇಷ್ಟವಾಗಿರೋ ಆಹಾರ ಅಂತನು ಇರುತ್ತೆ ಅದರಲ್ಲೆ ಅವರಿಗೆ ಜಾಸ್ತಿ ಅಂದರೆ ಅವರಿಗೆ ರೊಟ್ಟಿ ಪಲ್ಯ ಅಂತ ಅಂದರೂನು ತುಂಬ ಇಷ್ಟ ಇರುತ್ತೆ ಆದರೆ ಅವರಿಗೆ ಎರಡು ಥರದ ಪಲ್ಯನೇ ತುಂಬ ಇಷ್ಟ ಹೀಗೆ ಎಲ್ಲ ಥರದಲ್ಲೂ ಊಟ ಮಾಡ್ತಾರೆ ಮತ್ತು ಡೈಲಿ ಅವರು ದಿನಾಗಲು ಯಾವಾಗಲೂ ಕೆಲ್ಸಕ್ಕೆ ಹೋಗ್ತಾರಲ್ಲ ಬೆಳಗ್ಗೆ ನಾಷ್ಟ ಏನಾದರೂ ಮಾಡಿ ಹೋಗಿರ್ತಾರೆ ಮಧ್ಯಾಹ್ನ ಅವರಿಗೆ ರೊಟ್ಟಿ ಪಲ್ಯನೇ ಕಟ್ಟಬೇಕು ನ ಮನೆಯಲ್ಲಿ ಅವರಿಗೆ ಎರಡು ಥರದ ಪಲ್ಯ ಮತ್ತು ರೊಟ್ಟಿ ಮತ್ತು ಹೀಗೆ ಎಲ್ಲಾ ಥರದ್ ಸಪ್ಪುಗಳನ್ನ ಅವರು ಊಟ ಮಾಡ್ತಾರೆ ಇದೇ ಎಲ್ಲ ಇದೆ ಬೇಕು ಅಂತ ಮುಂಚಿತವಾಗಿನೆ ಒಂದಿನ ಮುಂಚಿತವಾಗಿರನೇ ಹೇಳಿರ್ತಾರೆ ನಮ್ಮನೆಯಲ್ಲಿ ನಾವು ಹಾಗೆ ಮಾಡಿರ್ತೇವೆ ಮತ್ತು ಅವರಿಗೆ ಎಲ್ಲ ಥರದ ಸೊಪ್ಪು ಅಂದರೆ ಮೆಂತೆ ಸೊಪ್ಪು ಹೀಗೆ ಸೋತಿಕಾ ಸೌತೆಕಾಯಿ ಇದು ಅವರಿಗೆ ತುರ್ದಿದ್ದೆ ಬೇಕಾ ಬೇಕಾಗುತ್ತೆ ಯಾಕಂದರೆ ಅವರಿಗೆ ಪಚಡಿ ಥರ ಊಟ ಮಾಡ್ಬೇಕನ್ನದು ತುಂಬಾ ಇಷ್ಟ ಆಗಿರುತ್ತೆ ಹಾಗೆ ಸೌತೆಕಾಯೀ ಮತ್ತು ಕ್ಯಾರೆಟ್ ಸ್ವಲ್ಪ ಈರುಳ್ಳಿ ಅದನ್ನೆಲ್ಲ ಹೆರ್ಜಿ ಸ್ವಲ್ಪ ಉಪ್ಪು ಖಾರ ಅದೆಲ್ಲ ಹ್ಯಾಕೊಟ್ರೇನೆ ಅವರು ಸ್ವಲ್ಪ ರೊಟ್ಟಿಯಲ್ಲಿ ಹೆಚ್ಕೊಂಡು ತಿನ್ನಾಕೆ ಅವರಿಗೆ ತುಂಬಾ ಅದಂತೂ ತುಂಬ ಅವರಿಗೆ ಬಹಳ ಇಷ್ಟ ಮತ್ತು ನಾಷ್ಟದಲ್ಲಿ ಹೇಳ್ಬೇಕಂದರೆ ಅವರಿಗೆ ಹಿಟ್ಟಿಂದು ದೋಸೆ ಮಾಡ್ತೇವಲ್ಲಾ ಆ ಥರ ಹಿಟ್ಟಿನ ದೋಸೆ ಅಂದ್ರ ಅವ್ರುಗ ಭಾಳ ಇಷ್ಟ ಅದ್ರಾಗ ಅದ್ರಾಗ ಈರುಳ್ಳಿ ಅದ್ರಾಗ ಟೊಮಾಟಿ ಮತ್ತು ಕರ್ಬೇವು ಕೋತಂಬರಿ ಎಲ್ಲವನ್ನ ಹಾಕಿ ಅವರಿಗೆ ದೋಸೆ ಮಾಡಿ ಕೊಡ್ತೇವಲ್ಲ ಅದು ಬಹಳ ಇಷ್ಟ ಆಗುತ್ತ ಬೆಳಗ್ಗೆ ಮತ್ತು ರಾತ್ರಿ ಕೂಡ ಅವರು ಅದನ್ನೆ ಜಾಸ್ತಿ ಇಷ್ಟ ಪಡ್ತಾರೆ ಬೇಕಂದರೆ ಕೇಳಿ ಮಾಡಿಸ್ಕೊಂಡಿರ್ತಾರ ಈಗ ನಮ್ಮನೆಯಲ್ಲಿ ಒಬ್ಬೊಬ್ಬರು ಒಂದೊಂದು ಥರಾನು ಇದಾರೆ ನಾಷ್ಟ ಬೆಳಗ್ಗೆ ಒಂದು ಎರಡು ಥರ ನಾಷ್ಟ ಆಗುತ್ತೆ ಮತ್ತು ಮಧ್ಯಾಹ್ನ ಒಂದು ಎರಡು ಥರದ್ದು ಊಟ ಆಗಿರುತ್ತೆ ರಾತ್ರಿ ಕೂಡ ಅನ್ನ ಸಾಂಬಾರು ಅಷ್ಟೆ ಮುಗುಸ್ತಾರೆ ಆದರೆ ನಮ್ಮನೆಯಲ್ಲಿ ನಾಷ್ಟ ಅಂದರೆ ನಮ್ಮನೆಯವರಿಗೆ ಇಡ್ಲಿ ಅಂದರೆ ತುಂಬಾ ಇಷ್ಟ ವಾರದಲ್ಲಿ ನಾವು ಒಂದೇ ಅಥ್ವಾ ಎರಡು ಸರ್ತಿ ನಾವು ಇಡ್ಲಿನೆ ಮಾಡಿರ್ತೀವಿ ಹೀಗೆ ಮಕ್ಕಳಿಗೂ ಅಷ್ಟೇ ನನ್ನ ಮಕ್ಕಳಿಗೆ ನಾಷ್ಟದಲ್ಲಿ ಅಂದರೆ ಅವರಿಗೆ ರೊಟ್ಟಿ ಸಣ್ಣ್ ಮಕ್ಕಳು ಅಂತಂದರೆ ನಾಷ್ಟ ಅಂದರೆ ಅವರಿಗೆ ಇಡ್ಲಿ ತುಂಬ ಇಷ್ಟ ಆಗಿರುತ್ತೆ ಹಾಗೆ ಇಡ್ಲಿ ಅಂತನೆ ಅಲ್ಲ ದೋಸಿ ಮತ್ತು ಪಡ್ಡು ಮತ್ತು ಅವಲಕ್ಕಿ ಮಂಡಕ್ಕಿ ಒಗ್ಗರಣೆ ಈಗೆ ಅವರಿಗೆಲ್ಲ ಇಷ್ಟ ಇರುತ್ತೆ ಅದರಲ್ಲಿ ಫೇವ್ರೇಟ್ ಅನ್ ತುಂಬಾ ಇಷ್ಟ ಆಗಿರೋದಂದರೆ ಅವರಿಗೆ ದೋಸೆನೆ ತುಂಬಾ ಇಷ್ಟ ಆಗಿರುತ್ತೆ ವಾರದಲ್ಲಿ ಅವರಿಗೆ ಒಂದು ಎರಡು ಮೂರು ಸರ್ತಿ ಹಿಟ್ಟನ್ನೆ ಮೊದಲೇ ರುಬ್ಬಿ ಇಟ್ಕೊಂಡಿರ್ತೇವೆ ಅವರು ಕೇಳ್ದಾಗೆಲ್ಲ ಹ್ಯಾಕಿರ್ತೀವಿ ಮತ್ತು ಅವರು ಸ್ಕೂಲ್ಗ್ ಹೋಕರಲ್ಲ ಅವಾಗಲೂನು ಕೂಡ ಅವರಿಗೆ ಅದನ್ನೆ ಕಟ್ಟು ಅದನ್ನೆ ಕಟ್ಟು ಅಂತಾ ಮನೆಯಲ್ಲಿ ಹಟ ಮಾಡಿರ್ತಾರೆ ಅದನ್ನೇ ಮಾಡಿರ್ತೀವಿ ಹೀಗೆ ನಮ್ಮನೆಯಲ್ಲಿ ಅಡಿಗೆ ಮಾಡೊದಂದರೆ ಎಲ್ಲ ಥರಾನು ಮಾಡುತ್ತೆ ಎಲ್ಲ ಥರಾನು ಅಂದರೆ ನಾಲ್ಕೈದು ಥರ ಬೆಳಗ್ಗೆನೆ ಆಗಿ ಬಿಡುತ್ತೆ ಯಾವ ಯಾರ್ಯಾರಿಗೆ ಯಾವ್ದಿಷ್ಟ ಅಂತನು ಹೇರ್ತರಲ್ಲ ಅವಾಗಲೆ ಮಾಡಿದ್ದೀವಿ ಬೇಕಂದರೆ ಹಿಂದಿನ ದಿನಾನೆ ಕೇಳು ಮಾಡಿಸ್ಕೊಂಡಿರ್ತಾರೆ ಅದರಲ್ಲಿ ನಮ್ಮನೆಯವರಿಗೆ ಪಲ್ಯದಲ್ಲಿ ಅಂತಂದರೆ ಮಡಿಕೆ ಕಾಳಂದರೆ ಮಡಿಕೆ ಒಡ್ಸಿದ್ದು ಕಾಳಂದ್ರ ಅವರ್ಗ ಬಹಾ ಬಹಳಂದರೆ ಬಹಳ ಇಷ್ಟ ಅದ್ರೊಳಗ ಅವರಿಗೆ ಮೊಸರು ಮತ್ತು ಶೇಂಗ ಚ ಕಡಲೆ ಪುಡಿ ಈ ಥರ ಅವರಿಗೆಲ್ಲ ಅದರೊಳಗೆ ಹಾಕೊಂಡು ತಿಂದರೆ ತುಂಬ ತುಂಬಾ ಅಂದರೆ ತುಂಬಾ ಇಷ್ಟ ಆಗುತ್ತೆ ಮತ್ತು ನನ್ನ ಮಕ್ಳಿಗು ಸಹ ಚಪಾತಿ ಚಪಾತಿನು ತುಂಬ ಇಷ್ಟ ಪಡ್ತಾರೆ ನನ್ನ ಮಕ್ಕಳು ರಾತ್ರಿಗೆಂತರೂ ಅವರಿಗೆ ಚಪಾತಿನೆ ಬೇಕು ಆ ಸ್ವಲ್ಪ ತುಪ್ಪ ಮತ್ತು ಅದ್ರೊಳಗಡೆ ಸಕ್ಕರೆ ಅಥವಾ ಕಡಲೆ ಪುಡಿ ಆಗಲಿ ಯಾವ್ದಾದರೂ ಆಗಲಿ ಅವರಿಗೆ ಸುತ್ತಿಕೊಟ್ಟರೆ ಅವರು ಅದನ್ನು ಸುಮ್ಮನೆ ಅಡ್ದಾಡ್ಕೊಂತನೆ ಸುಮ್ಮನೆ ಓದ್ಕೊಂತನೆ ಅಥ್ವಾ ಎಲ್ಲಾದರೂ ಆಟ ಆಡ್ಕೊಂತನು ಅವರು ತಿಂತಾರೆ ಅಷ್ಟಿಷ್ಟ ಅವರಿಗೆ ಚಪಾತಿ ಅಂದರೇನೆ ತುಂಬಾ ಇಷ್ಟ ಮತ್ತು ನಮ್ಮಾ ಮನೆಯಲ್ಲಿ ಅತ್ತೆ ಮಾವರಿಗುನು ಅವರಿಗೆ ಸಾಂಬರು ರೊಟ್ಟೀ ಅಂದರೆ ಅಥ್ವಾ ಅವರು ಡೈಲಿನು ಸಾಂಬಾರು ರೊಟ್ಟಿ ಅದನ್ನೆ ಊಟ ಮಾಡ್ತಾರೆ ಆ ಮತ್ತು ಅವರಿಗೆ ರಾತ್ರಿ ಅನ್ನ ಸಾಂಬರಿನ ಮೇಲೆ ಅಥ್ವಾ ರೊಟ್ಟಿನೇ ಬಹಳ ಇಷ್ಟಪಡೋದಂದರೆ ನಮ್ಮನೆಯಲ್ಲೆಲ್ಲರು ರೊಟ್ಟಿನೆ ಊಟ ಮಾಡ್ತಾರೆ ಆ ಸಿಹಿಯಲ್ಲಿ ಅಂತಂದರೆ ನನ್ನ ಮಕ್ಕಳು ಶ್ಯಾವಿಗೆ ಪಾಯಸ ಮತ್ತು ಹೆಸರು ಬೇಳೆ ಪಾಯಸ ಆ ಈ ಥರ ಅವರಿಗೆ ಜಾಮುನು ಎಲ್ಲಾದಕ್ಕಿಂತ ಅವರಿಗೆ ಜಾಮುನಂದರೆ ತುಂಬ ಇಷ್ಟ ಆಗಿರುತ್ತೆ ಮಾಡಿರ್ತೀವಿ ಅದನ್ನು ನಾವೂ ತಿಂಗಳದಲ್ಲಿ ಒಂದು ಸರ್ತಿ ಎರಡು ಸರ್ತಿ ಅವರಿಗೆ ಇಷ್ಟ ಅಂತ ಮಾಡಿಟ್ಟು ಫ್ರಿಜ್ಜಲ್ಲಿ ಎತ್ತಿಟ್ಟಿರ್ತೀವಿ ಅವರಿಗೆ ತುಂಬಾ ಇಷ್ಟ ಅದು ನಮ್ಮನೆಯವರಿಗೆ ಕೂಡ ಶ್ಯಾವಿಗೆ ಕೀರಂದರೆ ತುಂಬಾ ಇಷ್ಟ ಆ ಸ್ವೀಟಲ್ಲಿ ಎಲ್ಲ ನಾನ ಥರನು ಮಾಡಕ್ಕೆ ಬರುತ್ತೆ ಮಾಡಿರ್ತೀವಿ ಹೀಗೆ ಮತ್ತು ಯೊ ಏಕೆಂದರೆ ಇವಾಗವಾಗ ಕೈಯಲ್ಲಿ ಫೊ ಮೊಬೈಲ್ ಆಗಿರೋದರಿಂದ ವಿಧ ವಿಧವಾದ ಬೇರ್ಬೇರೆ ಥರ ನಾವೇನಾದರೂ ಅಡಿಗೆ ಮಾಡದು ಕಲ್ಕೊಂಡರೆ ಮಾಡಿ ಏನೋ ರೆಸಿಪಿ ಈ ಥರ ಮಾಡದ್ದೀವಿ ಅಂತ ಮನೆಯಲ್ಲಿಯೇ ಎಲ್ಲರಿಗು ಕೊಟ್ಟರೆ ತುಂಬ ಇಷ್ಟ ಪಟ್ಟು ಊಟ ಮಾಡ್ತಾರೆ ಯಾವುದು ಇದು ಮಾಡೋದಿಲ್ಲ ಟೇಸ್ಟ್ ನೋಡ್ತಾರೆ ಟೇಸ್ಟ್ ನೋಡಿ ಈಗ ಆಗಬೇಕಾಗಿತ್ತು ಅಥ್ವಾ ಈಗ ಆಗಿಲ್ಲ ಅಂತನು ಅದರ ಬಗ್ಗೆ ನಮಗೆ ಹೇಳ್ತಾರೆ ಏನು ಅನ್ನೋದಿಲ್ಲ ಹೇಳಿ ಕೊಡ್ತಾರೆ ಮತ್ತು ಅದರಲ್ಲಿ ನಾವು ಕಲ್ತ್ಕೊಂಡು ಇನ್ನೊಂದು ಸರ್ತಿ ಬೇರೆ ಥರ ಮಾಡ್ದಾಗ್ನು ತುಂಬ ಇಷ್ಟಪಟ್ಟು ಊಟ ಮಾಡ್ತಾರೆ ಮತ್ತು ನಾವು ಬೆ ಒಂದನ್ನ ಮೂರು ದಿನಕ್ಕೆ ನಾಲ್ಕು ದಿನಕ್ಕೆ ಪಲಾವು ಅಥವಾ ಇದು ಹೆಸರು ಬೇ ಯಾವುದಂದರೆ ಬಿಸಿ ಬೆಳೆ ಬಾತೂ ಮತ್ತು ಟೊಮಾಟೊ ಬಾತಂತ ಮಾಡಿರ್ತೀವಿ ಅದನ್ನು ತುಂಬ ಇಷ್ಟಪಟ್ಟು ನಮ್ಮನೆಯಲ್ಲೂ ಊಟ ಮಾಡ್ತಾರೆ ನಮ್ಮನೆಯವರಿಗೆ ತುಂಬಾ ಇಷ್ಟ ಪಲಾವು ಅಂತಂದರೆ ಬೆಳಗ್ಗೆನು ಅವರು ಟಿಫನೂ ಒಂದೊಂದು ಸರ್ತಿ ಪಲಾವನ್ನೇ ಕೇಳಿ ಮಾಡಿಸ್ಕೊಂಡು ಊಟ ಮಾಡಿರ್ತಾರೆ ಹೀಗೆ ಉಪ್ಪಿಟ್ಟು ಅದಕ್ಕಿಂತ ಉಪ್ಪಿಟ್ಟು ನಮಗೆ ಬಹಳ ಇಷ್ಟ ಹೀಗಾಗಿ ನಾವು ಉಪ್ಪಿಟ್ಟೆ ಜಾಸ್ತಿ ತಿನ್ನೋದು ಭಾಳ ನಮ್ಮನೆಯಲ್ಲಿ ನಮ್ನೀ ಯಾರು ಇಷ್ಟ ಪಡದಿಲ್ಲ ಕುಕ್ಕಿಂಗ್ ಅಡಿಗೆ ಮಾಡೋದಂದರೇನೆ ತುಂಬಾನೆ ಇಷ್ಟ ಯಾವುದೇ ಥರ ಇರಲಿ ಯಾವುದೋ ಒಂದ್ಸರ್ತಿ ಒಂದ್ಸರ್ತಿ ಎರಡು ಸರ್ತಿ ತಪ್ಪಾಗಿರುತ್ತೆ ಆದ್ರೆ ಮೂರನೇ ಸರ್ತಿ ಕಲ್ಕೊಂಡಿರ್ತಿವಿ ತುಂಬಾ ಅಂದರೆ ತುಂಬ ಇಷ್ಟ ಹೆಣ್ಣು ಮಕ್ಕಳಿಗೆ ಅದೊಂದೂ ಆ ಕೆಲಸನೇ ಇರ್ಬೋದು ಅದನ್ನ ಎಲ್ಲಾರು ಇಷ್ಟಪಟ್ಟು ಮಾಡಿದರೆ ಅದರಂಥಾ ರುಚೀನೇ ಬೇರೆ ಯಾವುದು ಇರೋದಿಲ್ಲ ಇಷ್ಟ ಪಟ್ಟು ಮಾಡಿದರೇನೆ ತುಂಬ ರುಚಿಯಾಗಿ ಅದು ಹೇಗೆ ಆಗಿದರೂನು ಕೂಡ ತುಂಬಾ ರುಚಿಯಾಗಿ ಚೆನ್ನಾಗಿ ಆಗಿರುತ್ತೆ ಮನೆಯಲ್ಲಿ ತುಂಬ ಎಲ್ಲರು ಇಷ್ಟಪಟ್ಟು ಊಟ ಮಾಡ್ತಾರೆ ಮತ್ತು ನಮಗೆ ಇದೆ ಯಾವುದಾದರೂ ಕರೆದಿದ್ದರಲ್ಲಿ ನಾವು ಹಪ್ಪಳ ಅಂತ ಮಾಡ್ತೀವಿ ಸಂಡಿಗೆ ಅಂತ ಮಾಡ್ತೀವಿ ಆ ಅದು ತುಂಬ ಕರೆದ ಮೆಣ್ಸಿನಕಾಯಿ ಇರುತ್ತಲ್ಲ ಆ ಥರ ಕರ್ದದ್ದು ಮೆಣ್ಸಿನಕಾಯಿ ಮಾಡಿರ್ತೀವಿ ಬಹಳ ಇಷ್ಟಪಟ್ಟೂ ತಿಂತಾರೆ ನಮ್ಮ ಅಡಿಗೆ ಯವಾಗಂದರೆ ನಮಗೆ ಹಬ್ಬದಲ್ಲಿನೇ ತುಂಬ ಸಂಭ್ರಮದಿಂದ ಅಡಿಗೆ ಬೆಳಗ್ಗೆ ಇದ್ದನೂ ನಾವು ಸಾಯಂಕಾಲ ಮಟ್ಟನು ಅಡಿಗೇ ಇದರಲ್ಲೇ ಮುಳುಗಿರ್ತೀವಿ ಅಡಿಗೇನೆ ಮಾಡ್ತೀವಿ ಅಷ್ಟು ವಿಧ ವಿಧ ಅಷ್ಟು ಥರ ಥರವಾದ ಅಡಿಗೆನೆ ಮಾಡ್ತೇವೆ ಎಲ್ಲರು ಇಷ್ಟ ಪಡೋದೆ ಹೋಳಗೆ ಮತ್ತು ಕಡಬು ಹೀಗೆ ಅನ್ನ ಸಾಂಬರು ಪಲ್ಯ ಈ ಥರ ಎಲ್ಲನು ನಾವೂ ಮಾಡಿರ್ತೀವಿ ಅಡಿಗೇನ ಮತ್ತು ದೀಪ ಇದೇ ದೊಡ್ಡ ಹಬ್ಬ ಅಂದರೆ ದೀಪಾವಳಿ ದಸರಾ ಮತ್ತು ನಮ್ಮದು ಕೊಪ್ಪಳದಲ್ಲಿ ಜಾತ್ರೆ ಇರುತ್ತಲ್ಲ ಮಾದ್ಲಿ ಈ ಥರ ಎಲ್ಲನು ಎಲ್ಲ ವಿಧ ವಿಧ ಥರವಾದಾನ ಅಡಿಗೆ ಅದನ್ನ ಮಾಡಿರ್ತೀವಿ ಮತ್ತು ನಮ್ಮನೆಯಲ್ಲಿ ಸಿನ್ನಿ ಅಂತ ಸಿನ್ನಿ ಅಂತ ನನ್ನ ಮಕ್ಕಳಿಗೆ ತುಂಬ ಇಷ್ಟಾ ಆಗಿರುತ್ತೆ ಅದು ಕೊಬ್ಬರಿಯದ್ದು ಆ ಅದನ್ನು ಕೂಡ ಮಾಡಿರ್ತೀವಿ ತುಂಬನೆ ತುಂಬ ಇಷ್ಟಪಟ್ಟು ಊಟ ಮಾಡಿರ್ತಾರೆ ಹೆಣ್ಣು ಮಕ್ಕಳು ಅಂದರೆ ಅಡಿಗೆ ಮಾಡೋದರಲ್ಲೇ ತುಂಬ ಸ್ಟ್ರಾಂಗ್ ಇರ್ತಾರೆ ಆ ಹಿಂಗಾಗಿ ತುಂಬಾ ಅಡಿಗೆ ಚೆನ್ನಾಗೇ ಮಾಡ್ತಾರೆ ನಮ್ಮನೆಯಲ್ಲಿ ನಮ್ಮ ತಂಗಿ ಕೂಡನು ಅಷ್ಟೆ ಚೆನ್ನಾಗೆ ಅಡುಗೇನ ತುಂಬ ಚೆನ್ನಾಗಿ ಮಾಡ್ತಾಳೆ ಹೀಗಾಗಿ ಅವಳಿಗೆ ಅಡುಗೆ ಅಂದರೇನು ತುಂಬಾ ಇಷ್ಟ ಮಾಡೋದಿಕ್ಕೆ